ಇತ್ ಇತ್ತೀಚಿನ ಸಮಯದಲ್ಲಿ ಈಗ ಸುಖಕರ ಪ್ರಯಾಣವನ್ನೇ ಎಲ್ಲರೂ ಬಯಸ್ತಾರೆ ಅಂದ್ರೆ ಮುಂಚೆ ಈಗ ಹೀಗೇ ನಾವು ಆಲೋಚನೆ ಮಾಡಿದರೆ ಮುಂಚೆ ಎಲ್ಲರೂ ಇಲ್ಲಿಂದ ಬಾಂಬೆಗೆ ಅಂದರೆ ಉ ಮಂಗಳೂರಿನಿಂದ ಬಾಂಬೆಗೆ ಬಸ್ ಹೋಗ್ತಾಯಿತ್ತು ಆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾಯಿದ್ದರು ಬಸ್ಸಿನಲ್ಲಿ ಎಂತ ಹೇಳಿದರೆ ಆಗ ಹೆಚ್ಚಿನ ಚ್ಯೇರ್ ಕಾರು ಚ್ಯೇರ್ನಲ್ಲಿ ಕುತ್ಕೊಂಡು ಹೋಗಬೇಕು ಅದು ಸಾಧಾರಣ ಇಪ್ಪತ್ತ್ನಾಲ್ಕು ಗಂಟೆ ತಗಲ್ತಿತ್ತು ಮ್ಯಾಂಗ್ಳೂರ್ ಟು ಬಾಂಬೆಗೆ ಅದು ತುಂಬ ಕಷ್ಟ ಆಗ್ತಿತ್ತು ಈಗ ಈಗಿನ ಆಮೇಲೆ ಅವ್ರು ಈ ಸ್ವಲ್ಪ ಚೇಂಜ್ ಚೇಂಜ್ ಮಾಡಿದ್ರು ಈಗ ಅಲ್ಪ ಸ್ವಲ್ಪ ಸ್ವಲ್ಪ ಬೇರೆ ರೀತಿ ಮಾಡಿದ್ರು ಅಂದರೆ ಮಲಗ್ಕೊಂಡು ಹೋಗುವಾಗೆ ಮಾಡಿದರು ಆದರೂ ರಸ್ತೆಯಲ್ಲಿ ಹೋಗುವಾಗ ಅದು ಆ ಜಂಪಿಗೆ ನಮಗೆ ನಿದ್ದೆ ಬರೋಲ್ಲ ಕೂತು ಕೂತು ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಮತ್ತು ಇಳಿಲಿಕ್ಕಾಗೋಲ್ಲ ಕೆಲವು ಸಲ ಯೂರಿನ್ನಿನ ಕಷ್ಟಗಳಿರ್ತದೆ ಅದಕ್ಕೂ ತೊಂದರೆಯಾಗುತ್ತೆ ಹಾಗೂ ಬಸ್ಸಿನಲ್ಲಿ ಪ್ರಯಾಣವೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಯದವರಿಗೆ ಈಗ ಸ್ ಸಾಧಾರಣ ಕೆಲವರಿಗೆ ಹುಡುಗರಿಗೆ ಅಥವಾ ಸಣ್ಣ ಸಣ್ಣ ಹುಡ್ ಹುಡುಗಿಯರಿಗೆ ಕಷ್ಟ ಆಗಲಿಕ್ಕಿಲ್ಲ ದೊಡ್ಡ ಸ್ವಲ್ಪ ಪ್ರಾಯ ಆದವರಿಗೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಎಲ್ಲರೂ ಈಗ ಸುಖ ಪ್ರಯಾಣ ಅಂತೇಳಿದರೆ ಆಮೇಲೆ ಇನ್ನು ಟ್ರೈನ್ನಲ್ಲಿ ಟ್ರೈನ್ನಲ್ಲಿ ಹೋಗಲಿಕ್ಕೂ ಹೋಗಿ ಹೋಗಿ ಹೊ ಟ್ರೈನ್ನಲ್ಲಿ ಹೋಗುದಂದ್ರೆ ಹೇಳಿದರೆ ಅದೊಂದು ಆ ಸ್ಟಾಪು ಬೇರೆ ಇರ್ತದೆ ಅಲ್ಲಿ ನಾವು ಅಲ್ಲಿಂದ ಮಂಗ್ಳೂರಿಗೆ ಹೋದಾಗೆ ಉಡ್ಪಿಗೆ ಹೋಗಬೇಕು ಅಲ್ಲ ಇನ್ನೊಂದು ಕಡೆ ಟ್ರೈನ್ ಟ್ರೈನ್ನ ಸ್ಟೇಷನಿಗೆ ಹೋಗಬೇಕು ಆ ಸ್ಟೇಷನ್ನಿಗೆ ಹೋಗುವ ಹೋಗಿ ಟ್ರೇನನ್ನು ತುಂಬ ಕಾ ಕರೆಕ್ಟ್ ಟೈಮಿಗೆ ಹೇಳಿದ ಟೈಮ್ಗೆ ಅದು ಟ್ರೈನ್ ಬರೋಲ್ಲ ಆಮೇಲೆ ಟ್ರೈನ್ ಕಾದು ಕಾದು ಕಾದು ಅದು ಅದರ ಅದ್ಕೆ ಒಂದು ಟ್ರೈನ್ ಬಂದು ಎಲ್ಲಿ ಎ ಸಿ ಇದ್ದರೆ ಆ ಎ ಸಿಯ ಒಂದು ನಂಬರ್ ಕೊಟ್ಟ ಅಲ್ಲಿ ಸ್ಥಳದಲ್ಲಿ ಕಾಯಬೇಕು ಅಲ್ಲಿ ಕಾಯುವಾಗ ಅಲ್ಲಿ ತುಂಬ ಜನ ಒಂದೇ ಗೇಟಿಗೆ ಬರ್ತಾರೆ ಆ ಗ ಆ ವಿಂಡೋದ ಹತ್ತಿರ ಒಂದು ಬಾಗಿಲಿನ ಹತ್ತಿರ ಬರ್ತಾರೆ ಆ ಬಾಗಿಲ್ನಲ್ಲಿ ನಿಂತುಕೊಳ್ಳುವಾಗ ತುಂಬ ಜನ ಇರ್ತಾರೆ ನಮ್ಮ ಕೈಯಲ್ಲಿ ಬ್ಯಾಗಿರ್ತದೆ ಅದು ಸಣ್ಣ ಒಂದು ಬಾಗಿಲು ಅದರಲ್ಲಿ ಎಲ್ಲರೂ ಒಂದೇ ಸಲ ನುಗ್ತಾಯಿರ್ತಾರೆ ಆಗ ನಮಗೆ ಎಲ್ಲರಿಗೂ ಪ್ರಾಯದವರಿಗಾಗ್ಲಿ ಅತ್ ಅಥವಾ ಈ ಹುಡ್ಗುರಿಗೆ ಎಲ್ಲರಿಗೆ ಕಷ್ಟವೇ ಇದೆ ಒಳಗೆ ಹೋಗೋದು ಅವರ ಆಮೇಲೆ ಅಲ್ಲಿ ಹೋಗಿ ಹೋಗಿ ಸೀಟ್ನಲ್ಲೆಲ್ಲ ಕುತ್ಕೊಳ್ಳೋದು ಅಲ್ಲಿ ಒಳಗೆ ಹೋಗುವಾಗ ಅವ್ರಿಗೆ ಕಷ್ಟ ಆಗುವುದು ಅವರು ಇವರನ್ನು ನೋಡುವುದು ನಿಮ್ಮ ಅವರೇ ಕೇಳುದು ನಿಮ್ಮ ನಂಬರ್ ಎಷ್ಟು ಅಂತ ಅವ್ರು ಸೀಟ್ನಲ್ಲಿ ಏಳೋದೇ ಇಲ್ಲ ಹೀಗೆ ಹಲವಾರು ಕಷ್ಟಗಳು ಟ್ರೈನ್ನಲ್ಲಿ ಕೂಡ ಇದೆ ಆದರೆ ಅಲ್ಲಿ ಟ್ರೈನ್ನಲ್ಲಿ ಹೋದ ಮೇಲೆ ಯೂರಿನಿಗಾಗಲಿ ಬೇರೆ ಕಷ್ಟಗಳಾಗಲಿ ಹೆಚ್ಚು ಕಮ್ಮಿ ಇರ್ತದೆ ಯಾಕಂದ್ರೆ ಅಲ್ಲಿ ಮಲಗಲಿಕ್ಕಾಗುತ್ತೆ ಕುತ್ಕೊಳ್ಳಿಕ್ಕಾಗುತ್ತೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಎಲ್ಲ ಬೇರೆ ಬೇರೆ ಸ್ವಲ್ಪ ಸವಲತ್ತು ಇರ್ತದೆ ಇನ್ನೊಂದು ಪ್ರಯಾಣ ಸುಖ ಆಗಬೇಕಾದ್ರೆ ನಾವು ವಿಮಾನದಲ್ಲಿ ಹೋಗಬೇಕು ವಿಮಾನದಲ್ಲಿ ಹೋಗುವುದಂತೇಳಿದ್ರೆ ಸ್ವಲ್ಪ ಸುಖಕರ ದುಡ್ಡು ಸ್ವಲ್ಪ ಖರ್ಚಾಗ್ಬೋದು ಆದರೂ ಎಲ್ಲಕ್ಕಿಂತ ಸುಖಕರ ಆಗುವುದು ವಿಮಾನದಲ್ಲಿ ಹೋಗುವುದು ಅಂದರೆ ಅಲ್ಲಿ ನಾವು ಆ ಇದು ವಿಮಾನದ ಏರ್ಪೋರ್ಟ್ಗೆ ಹೋದ ತಕ್ಷಣ ನಮಗೆ ಅಲ್ಲಿ ವ್ಯವಸ್ಥೆ ಕರೆಕ್ಟಿರ್ತದೆ ಅದರಲ್ಲಿ ಎ ಸಿ ಇರ್ತದೆ ಕೂತ್ಕೊಳ್ಲಿಕ್ಕೂ ಅಲ್ಲ ಬ್ಯಾಗಿಡಲಿಕ್ಕೂ ಏನೂ ತೊಂದರೆಗಳು ಒಳಗಿಂದ ಒಳಗೆ ಯಾವ ತೊಂದರೆಗಳೂ ಆಗೋಲ್ಲ ಆ ವಿಮಾನದಲ್ಲಿ ಅದರ ವ್ಯವಸ್ಥೆಯೇ ಒಂದು ಬೇರೆ ಇರ್ತದೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿಂದ ನಮಗೆ ದುಡ್ಡು ಖರ್ಚಾಗ್ಬೌದು ಆದರೆ ನಮ್ಮ ಬ್ಯಾಗ್ ಬ್ಯಾಗಿನ ವ್ಯವಸ್ಥೆ ಆಗಲಿ ತಿಂಡಿ ತೀರ್ಥದ ವ್ಯವಸ್ಥೆ ಆಗಲಿ ಅಥವಾ ಆರಾಮದ ವ್ಯವಸ್ಥೆ ಆಗಲಿ ಕೂತ್ಕೊಳ್ಳುವ ವ್ಯವಸ್ಥೆ ಆಗಲಿ ಕಷ್ಟ ಇ ಕಷ್ಟ ಆಗುವಂಥದ್ದು ಪರಿಸ್ಥಿತಿ ಕಮ್ಮಿ ಇರ್ತದೆ ಅದರಲ್ಲಿ ಏನು ಕಷ್ಟವೇ ಆಗೋಲ್ಲ ಹೋಗಿ ಮುಟ್ಟುವವರೆಗೂ ನಾವು ಸಂತೋಷದಿಂದ ಇರ್ತೇವೆ ಇಲ್ಲಿ ಬಸ್ಸಿನಲ್ಲೇ ಆಗಲಿ ಟ್ರೈನ್ನ ಟ್ರೈನ್ನ ರೈಲ್ವೇ ರೈಲ್ನಲ್ಲೇ ಆಗಲಿ ಅಷ್ಟು ಕಷ್ಟ ಇಲ್ಲ ಯಾಕೆ ಅದು ಅದರಲ್ಲಿ ತುಂಬ ಕಷ್ಟ ಆಗುತ್ತೆ ಅದರಲ್ಲಿ ಅಂತೇಳಿದರೆ ಅದು ಬಸ್ಸಿನಲ್ಲಿ ಹೋಗುವುದೇ ಒಂದು ರೀತಿಯೇ ಬೇರೆ ಟ್ರೈನ್ನಲ್ಲಿ ಹೋಗುವ ಒಂದು ಕು ರೀತಿಯೇ ಬೇರೆ ವಿಮಾನದಲ್ಲಿ ಹೋಗುವ ರೀತಿಯೇ ಬೇರೆ ಆದ್ದರಿಂದ ಈ ಹೆಚ್ಚಿನ ಈಗಿನ ಕಾಲದಲ್ಲಿ ಹೆಚ್ಚಿನ ಜನರು ಸುಖಕರ ಪ್ರಯಾಣವನ್ನು ಬಯಸ್ತಾರೆ ಯಾಕೆ ಅಂತೇಳಿದರೆ ಆರಾಮ ಆಗುತ್ತಲ್ಲವಾ ಈ ಇಷ್ಟು ಬಸ್ಸಿನಲ್ಲಿ ಹೋಗಲಿಕ್ಕಾಗ್ಲಿ ಟ್ರೈನ್ನಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಇದರಲ್ಲಿ ಆದರೆ ಆರಾಮವಾಗುತ್ತೆ ಆದ್ದರಿಂದ ಎಲ್ಲರೂ ಈಗ ಸುಖ ಪ್ರಯಾಣವನ್ನೇ ಬಯಸ್ತಾರೆ